ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸ್ಥಳೀಯ ಶಿಕ್ಷಣ ಅಥವಾ ತರಬೇತಿ ಕೇಂದ್ರಗಳಿವೆ ಅವೆಲ್ಲ ಯಾವುದೆಂದರೆ ಈ ಈ ನಿಮಗೆ ಸಿ ಇ ಟಿ ಆ ಟೈಪಿಂದೆಲ್ಲ ಎಕ್ಸಾಮ್ ಎಲ್ಲ ಬರೀಲಿಕ್ಕೆ ನಿಮಗೆಲ್ಲ ಕೋಚಿಂಗ್ ಎಲ್ಲ ಕೊಡ್ತಾರೆ ಅದೆಲ್ಲಿ ಅಂದರೆ ಈ ಅದೆ ಫೀಸೆಲ್ಲ ಕೊಡ್ತ ಫೀಸೆಲ್ಲ ಕಟ್ಟಲಿಕ್ಕಿರ್ತದೆ ಮಂತ್ಲಿ ಈ ಸಿ ಇ ಟಿ ಎಕ್ಸಾಮ್ ಅಂದರೆ ನಿಮ್ಮ ಈ ಸೆಕೆಂಡಿಯರಾಗಿ ಸೆಕೆಂಡ್ ಪಿ ಯು ಸಿ ಮುಗಿಸಿ ಆದಮೇಲೆ ಸಿ ಇ ಟಿ ಎಕ್ಸಾಮ್ ಅಂತ ಇರ್ತದೆ ಅದರಲ್ಲೆಲ್ಲ ಒಳ್ಳೆಯ ರ್ಯಾಂಕ್ ಎಲ್ಲ ಬಂದರೆ ಸಿ ಇ ಟಿ ಎಕ್ಸಾಮಲ್ಲಿ ನಮಗೆ ಒಳ್ಳೆೊಳ್ಳೆಯ ಫೀಲ್ಡಿಗೆ ಇಂಜಿನಿಯರಿಂಗ್ ಫೀಲ್ಡ್ ಮೆಡಿಕಲ್ ಫೀಲ್ಡ್ ಆ ಫೀಲ್ಡಲ್ಲೆಲ್ಲ ದೊಡ್ಡ ದೊಡ್ಡ ಕಾಲೇಜಲ್ಲಿ ಸೀಟ್ ಸಿಗ್ತದೆ ಇಲ್ಲಾಂದ್ರೆ ನಮಗೆ ಸೀಟೆಲ್ಲ ಸಿಗಲಿಕ್ಕೆ ಕಷ್ಟ ಆಗ್ತದೆ ಸೊ ಮತ್ತೆ ಈ ಇಂಜಿ ನಾನೀಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಲ್ಲಿ ವಿವೇಕಾನಂದ ಕಾಲೇಜಲ್ಲಿದ್ದೇನೆ ಇಂಜಿನಿಯರಿಂಗ್ ಫೈನಲ್ ಇಯರ್ ಸ್ಟೂಡೆಂಟು ನನಗೆ ಸಿ ಇ ಟಿ ನಾನು ಕೋಚಿಂಗೆಲ್ಲ ತಗೊಳ್ಲಿಲ್ಲ ಅಷ್ಟು ಕೋಚಿಂಗೆಲ್ಲ ತಗೊಂಡರೆ ಒಳ್ಳೆ ಈಸಿ ಆಗ್ಬೋದು ಎಕ್ಸಾಮ್ ನನಗೆ ಕಷ್ಟ ಇತ್ತು ನನಗೆ ಅಲ್ಲೇ ಕೊಶ್ಚ್ ಕೊಶ್ಷನ್ಸೆಲ್ಲ ಅಷ್ಟೇನು ಏನು ಗೊತ್ತಿರಲಿಲ್ಲ ಅದಾದಮೇಲೆ ನಂಗೆ ಸಿ ಇ ಟ್ಟಿಯಲ್ಲಿ ಒಳ್ಳೆಯ ರ್ಯಾಂಕ್ ಬರಲಿಲ್ಲ ನಾನು ಫ್ರೆಂಡ್ಸಿಗೆಲ್ಲ ಸಿ ಇ ಟಿಯಲ್ಲಿ ಒಳ್ಳೆಯ ರ್ಯಾಂಕ್ ಬಂದು ಅವರಿಗೆಲ್ಲ ಸಿ ಇದು ನಮ್ಮ ಕಾಲೇಜಲ್ಲೆಲ್ಲ ಸೀಟ್ ಸಿಕ್ಕಿದೆ ಅದು ಸಿ ಇ ಟಿಯಲ್ಲಿ ಒಳ್ಳೆಯ ರ್ಯಾಂಕ್ ಬಂದದ್ದು ಸೀಟ್ ಒಳ್ಳೆಯ ರ್ಯಾಂಕ್ ಬರ್ಲಿಲ್ಲಾಂದ್ರೆ ನಾವು ಮ್ಯಾಣೇಜ್ಮೆಂಟ್ ತ್ರೂ ಹೋಗ್ಬೋದು ಮ್ಯಾನೇಜ್ಮೆಂಟ್ ಅಂದರೆ ನಾವು ಕಾಲೇಜಲ್ಲಿ ಮೊದಲೇ ಸೀಟ್ ಬುಕ್ ಮಾಡಿ ಆ ಥರ ಮಾಡಿ ಹೋಗ್ಬೋದು ಮತ್ತೆ ಈ ಈ ನಮ್ಮ ಪುತ್ತೂರಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಅಂದರೆ ಡಿಪ್ಲೊಮ ಕಾಲೇಜ್ ಕೂಡ ಇವೆ ಡಿಪ್ಲೊಮ ಅಂದರೆ ಅದರಲ್ಲಿ ಕೂಡ ಸಿವಿಲ್ ಮ್ಯಕ್ ಕಂಪ್ಯುಟರ್ ಸೈನ್ಸ್ ಅದೆಲ್ಲ ಇವೆ ಮತ್ತೆ ನಾವೆಲ್ಲ ಕೋಚಿಂಗ್ ಸೆಂಟರಿಗೆಲ್ಲ ಹೋದರೆ ಒಳ್ಳೊಳ್ಳೆಯ ಎಕ್ಸಾಮಿಂದು ಪ್ರಿಪರೇಷನ್ನೆಲ್ಲ ಅವರೇ ಹೇಳಿಕೊಡ್ತಾರೆ ಈ ಥರದ್ದೆಲ್ಲ ಕೊಷ್ಚನ್ಸೆಲ್ಲ ಬರ್ತದೆ ಅದನ್ನೆಲ್ಲ ನಾವು ಒಳ್ಳೆಯ ಪ್ರಿಪೇರಾಗಬೇಕು ಬೆಳಿಗ್ಗೆ ಸಂಜೆ ಕೂತುಕೊಂಡು ಓದಬೇಕು ಆ ಥರ ಎಲ್ಲ ಓದಿದರೆ ನಮಗೆ ಆ ಎಕ್ಸಾಮನ್ನು ಚೆಂದ ಮಾಡಿ ಬರಿಬೋದು ಬರೀ ಅದು ಟಿಕ್ ಕೆಲವು ಎಕ್ಸಾಮೆಲ್ಲ ಟಿಕ್ ಟಿಕ್ಕಿಂಗ್ ಇರ್ತದೆ ಅಂದರೆ ಟಿಕ್ ಹಾಕೋದು ನಾಲ್ಕು ಆಪ್ಷನ್ಸೆಲ್ಲ ಕೊಟ್ಟಿರ್ತಾರೆ ಅದ್ರಲ್ಲಿ ನಾವು ಒಂದನ್ನು ಚೂಸ್ ಮಾಡಿ ಹಾಕ್ಬೇಕು ಅದಾದಮೇಲೆ ನಮ್ಮ ನಮ್ಮ ಈ ದಕ್ಷಿಣಕನ್ನಡದಲ್ಲಿ ತುಂಬ ಇದು ತುಂಬ ಇದು ಯಾವುದು ಗೌರ್ಮೆಂಟ್ ಶಾಲೆಗಳಿವೆ ಅದು ಈಗ ನಾನೇ ನಾನು ಸಹ ಗೌರ್ಮೆಂಟ್ ಶಾಲೆಗೆ ಹೋದೋನೇ ನಾನು ಗೌರ್ಮೆಂಟ್ ಶಾಲೇಲಿ ಹೋದಾಗ ತುಂಬ ಜನಗಳು ಫ್ರೆಂಡ್ಸೆಲ್ಲ ತುಂಬ ಇದ್ದರು ಈಗ ಈಗ ಎಲ್ಲರು ಪ್ರೈವೇಟ್ ಸ್ಕುಳು ಇಂಗ್ಲೀಷ್ ಮೀಡಿಯಂ ಆ ಥರದದಕ್ಕೆ ಹಾಕ್ತರೆ ಇಂಗ್ಲೀಷ್ ಮೀಡಿಯಂ ಹಾಕಿದ್ದರು ಇಂಗ್ಲೀಷ್ ಮೀಡಿಯಮಲ್ಲಿ ಹಾಕ್ತಾರೆ ನಾನು ಕೂಡ ಕನ್ನಡ ಮೀಡಿಯಂ ನಾನು ಟೆಂತ್ವರೆಗೆ ಕನ್ನಡ ಮೀಡಿಯಮ್ಮೇ ಹೋದದ್ದು